ನಾನು ಒಬ್ಬ ಪ್ರಯಾಣಿಕನಾಗಿ ಹೋಗಿದ್ದಂದರೆ ನನಗೆ ಏನೂ ಗೊತ್ತಿರಲಿಲ್ಲ ಏನಿಲ್ಲ ಸ್ಟಾರ್ಟಿಂಗು ಮನೆಯಲ್ಲಿ ಹಿಂಗೇ ಗಲಾಟೆ ಮಾಡ್ಕಂದ್ ತೊಂದರೆಯಾಗಿ ಇಲ್ಲಿಂದ ಮುಧೋಳಿಗೆ ಅಂತ ಕೆಲ್ಸಕ್ಕೆ ಹೋದೆ ಅಡಿಗೆ ಕೆಲಸಕ್ಕೆ ಓಟ್ಲಿಗೆ ಹೋಗಣ ಅಂತ ಹೇಳ್ ಸೇರ್ಕಣನ ಅಂತ ಹೇಳಿ ಹೋಗೋ ಯಾರೋ ಫೋನ್ ಮಾಡಿದ್ರು ನಮ್ಮ ಅಣ್ಣಂಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಾರೋ ಇಲ್ಲಿಗೆ ಅಂತೇಳಿದರೆ ಅಲ್ಲಿಗೆ ಐನೂರ ಹನ್ನೆರಡು ರೂಪಾಯಿ ಏನೋ ಚಾರ್ಜ್ ತಗೊಂಡ್ರು ಹೋದೆ ಹೋಗಿ ಹೋಗ್ಬೇಕಾರೆ ಇನ್ನೊಂದು ಏನಂದರೆ ಅಲ್ಲಿ ಎಲ್ಲಿ ಇಲ್ಲಿ ಹೋಗ್ತಾ ಹೋಗ್ಬಕಾರೆ ಎಲ್ಲ ಶೌಚಾಲಯಗಳು ಹೆಂಗಂದ್ರೆ ಎಂಥಕೆ ಅಲ್ಲಿ ನೀಟ್ನೆಸ್ ಇರ್ತತೆ ಒಂಥರ ನೀಟ್ನೆಸ್ ಇರೋಲ್ಲ ಏನಿಲ್ಲ ಒನ್ನೊಂತವ ನೀರು ಬರ್ತವೆ ನೀರು ಬರೋಲ್ಲ ಏನಿಲ್ಲ ಇನ್ನೂ ಒಂದು ಏನು ಏನಂದರೆ ಶೌಚಾಲಯ ಸೀಮಿತತೆ ಅಂದರೆ ಭಾಳ ಅಂದರೆ ಒಂದು ಒಂದು ಒಂದು ನೀಟ್ನೆಸ್ ಇರೋಲ್ಲ ಏನಿಲ್ಲ ಹಂಗಾಗಿ ಭಾಳ ಬೇ ಇಲ್ಲಿಗೂ ಅಲ್ಲಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ ನಮ್ದು ಎಲ್ಲೇ ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ಅನ್ಸುತ್ತೆ ಏಯ್ ನಮ್ಮ ದುರ್ಗನೇ ಬೆಸ್ಟೊತ್ತಿಗೆ ಅಪ್ಪ ದುರ್ಗದಾಗೆ ಎಲ್ಲ ಶೌಚಾಲಯಗಳೆಲ್ಲ ಎಷ್ಟು ನೀಟಾಗಿರ್ತವೆ ಅಲ್ಲಿ ನೀರು ಗೀರು ಎಲ್ಲದೂ ಭಾಳ ತುಂಬ ಚೆನ್ನಾಗಿರ್ತತೆ ಇಲ್ಲಿಗೆ ಬಂದು ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಹೆಂಗಂದ್ರೆ ಭಾಳ ಅಂದರೆ ಭಾಳ ಕಷ್ಟ ಭಾಳ ತುಂಬ ಜನ ತುಂಬ ರಶ್ ಇರುತ್ತೆ ಅಲ್ಲೆಲ್ಲ ಅಲ್ಲಿ ಹೆಂಗಂದ್ರೆ ಅಲ್ಲಿ ಬೇರೆ ಇದಕ್ಕೂ ಫುಡ್ ಇನ್ನೂ ಒಂದು ಏನಂದರೆ ಫುಡ್ ಭಾಳ ಅಲ್ಲಿ ಒಂದು ಸೊಲ್ಪ ಕಾಸ್ಟ್ಲಿಯಾಗಿರುತ್ತೆ ದುರ್ಗದಲ್ಲೆಲ್ಲ ದೋಸೆ ಗೀಸೆ ಮೂವತ್ತು ರೂಪಾಯಿ ಅಂದರೆ ಅಲ್ಲೆಲ್ಲ ಒಂದು ದೋಸೆ ತಗಂಡ್ರೆ ಅರುವತ್ತು ರೂಪಾಯಿ ಮತ್ತು ಏನೋ ಪಲ್ಯೆ ಏನಾದ್ರೂ ತಕಬೇಕಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು ನಾನು ಓಟೆಲ್ನಲ್ಲಿ ಒಬ್ಬ ಸಪ್ಲಾಯರ್ ಆಗಿ ಕೆಲಸ ಮಾಡಿದ್ರೆ ಸಮೇತ ನನಗೆ ಹಂಗೆ ಅನ್ನಿಸಿದ್ದು ಫುಡ್ ಏನಂದರೆ ಎಂದು ಸ್ನಾಕ್ಸ್ ಆದ್ರೆ ಸ್ನಾಕ್ಸ್ಯಿಂದ ಹಿಡಿದು ಬೇರೆ ಏನಾದ್ರು ತುಂಬ ಅಂದ್ರೆ ತುಂಬ ಕಾಸ್ಟ್ಲಿ ಅಲ್ಲಿ ಒಂದು ಇದ್ದರೂ ಒಂದು ಏನೇನೋ ಒಂದು ಒಂದು ಗಿರ್ಮಿಟ್ ತಗಂತೀವಿ ಅಂದ್ರೂ ಸಮೇತ ನಲ್ವತ್ತರಿಂದ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅದೇ ದುರ್ಗ್ದಲ್ಲಿ ಎಲ್ಲಾದರೂ ಒಂದು ಖಾರ ಮಂಡಕ್ಕಿ ತಗಂಡ್ರೆ ಇಪ್ಪತ್ತು ರೂಪಾಯಿ ಖಾರ ಮಂಡಕ್ಕಿ ತಗಂಡ್ವಿ ಅಂದರೆ ಎರಡು ಮೆಣ್ಸಿನ್ಕಾಯ್ ಹಾಕ್ತಾರೆ ಖಾರ ಮಂಡಕ್ಕಿ ಕೊಡ್ತಾರೆ ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ತಗೊಂತಾರೆ ಅಲ್ಲಿಗೆ ಇಲ್ಲಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ಲಿಗೆ ಐವತ್ತು ರೂಪಾಯಿ ತಗಂತಾರೆ ಅದಕ್ಕೆ ಇನ್ನೂ ಒಂದು ಏನಂದರೆ ಅಲ್ಲೊಂದು ಒಂದು ಒಂದು ಊಟ ಚಪಾತಿ ಊಟ ತಗಂತೀವಿ ಅಂದರೆ ಅಲ್ಲಿ ನೂರು ರೂಪಾಯಿ ಸಿಗೋ ಚಪಾತಿ ಊಟಕ್ಕೆ ಇಲ್ಲಿ ದುರ್ಗದಲ್ಲೇನಂದ್ರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರೆ ಎರಡು ಚಪಾತಿ ಅನ್ನ ಸಾಂಬಾರು ಎರಡು ಥರ ಪಲ್ಯ ಕೊಡ್ತಾರೆ ಇನ್ನೂ ಒಂದು ಏನು ಹೇಳ್ಬಕಂದ್ರೆ ನಮ್ಮ ದುರ್ಗನೇ ಭಾಳ ತುಂಬ ಬೆಸ್ಟು ಫುಡ್ನಲ್ಲಿ ಮತ್ತು ಶೌಚಾಲಯ ಎಲ್ಲ ನೀಟ್ನೆಸ್ ಅಲ್ಲಿ ಏನಂದರೆ ದುರ್ಗನೇ ಭಾಳ ಬೆಸ್ಟ್ ಅನ್ನಿಸುತ್ತೆ ನಮಗೇನಾ ಬೇರೆ ಡಿಸ್ಟ್ರಿಕ್ಕಲ್ಲೆಲ್ಲ ಅದೆಲ್ಲ ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸುತ್ತೆ ದುರ್ಗನೇ ಅದಕ್ಕೆ ಭಾಳ ಬೆಸ್ಟು ಅದು